ಹಲೋ ಸರ್ ಇದು ಹೋಟೆಲ್ ವೈಶಾಲಿ ಅಲ್ವಾ ಹಾಂ ಸರ್ ಈಗ ನಾನು ವಿನಯ್ ಅಂತ ಇಲ್ಲಿ ಕೊತಲ್ಕಟ್ಟೆಯಿಂದ ಮಾತಾಡ್ತಿದ್ದೇನೆ ನಮಗೆ ನಮ್ಮ ಮನೆಯಲ್ಲಿ ಒಂದು ಐದನೇ ತಾರೀಕಿಗೆ ಒಂದು ಫಂಕ್ಷನ್ ಇಟ್ಕೊಂಡಿದ್ದೇವೆ ಸರ್ ಒಂದು ಐವತ್ತು ಜನರದ್ದೂ ಊಟ ಕೊಡಲಿಕ್ಕೆ ಐವತ್ತು ಜನರಿಗೆ ಹಾಗೇ ಮಾಂಸದಲ್ಲಿ ಮಾಂಸ ನಾನ್ ವೆಜ್ ಊಟ ಬೇಕಿತ್ತು ಪರ್ ಪ್ಲೇಟಿಗೆ ನಿಮ್ಮ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಪಿಕ್ಕಲ್ ಉಪ್ಪಿನಕಾಯಿ ಅನ್ನ ಅದಕ್ಕೆ ಒಂದು ತರಕಾರಿ ರಸ ಹಾಗೆ ಇಡ್ಲಿ ಅದಕ್ಕೆ ಚಿಕನ್ ಸುಕ್ಕ ಮತ್ತು ಚಿಕನ್ ಗ್ರೇವಿ ಸಹ ಇರಲಿ ಸರ್ ಮತ್ತೊಂದು ಒಂದು ಪೀಸ್ ಕಬಾಬ್ ಮತ್ತು ಸ್ವೀಟ್ ಇರಲಿ ಒಂದು ಒಂದು ಸ್ವೀಟ್ ಇಷ್ಟು ಇದ್ದರೆ ಈ ಒಂದು ಪರ್ ಪ್ಲೇಟಿಗೆ ಎಷ್ಟು ಮಾಡ್ತೀರ ಸರ್ ನೀವು ಹಾಂ ಹೌದಾ ಒಂದು ಐವತ್ತು ಪ್ಲೇಟಿಗಾದರೆ ಕನ್ಸೆಷನ್ ಕಮ್ಮಿ ಮಾ ರಿಯಾಯಿತಿ ಮಾಡ್ಬೋದಲ್ಲ ಸರ್ ಹಾಂ ಒಂದು ಪ್ಲೇಟಿಗೊಂದು ನಾನ್ನೂರು ಹಾಗೆ ನಾವು ಐವತ್ತು ಪ್ಲೇಟಾ ಕೊಡ್ತೀನಿ ನಿಮಗೆ ಹಾಂ ಮತ್ತು ಅದೂ ಅದೇ ಐದನೇ ತಾರೀಕು ನಮಗೆ ಐದನೇ ತಾರೀಕು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ನಮ್ಗೆ ರೆಡಿ ಇರ್ಬೋದಲ್ಲ ಇಲ್ಲಿ ರೆಡಿ ಇರ್ತೀರಾ ಓಕೆನಾ ಸರ್ ನನ್ನ ನಂಬರ್ ತಗೊಳ್ಳಿ ನನ್ನ ನಂಬರ್ ಡಬಲ್ ನೈನ್ ಜೀರೊ ಒನ್ ಥ್ರೀ ಡಬಲ್ ಏಟ್ ಟು ಟು ಜೀರೊ ಈ ನಂಬರ್ ನೋಟ್ ಮಾಡಿಕೊಳ್ಳಿ ಸರ್ ಡೇಟ್ ಸಹ ನೋಟ್ ಮಾಡಿಕೊಳ್ಳಿ ನೆನಪಲ್ಲಿ ನಾನು ಬೆಳಗ್ಗೆ ಒಮ್ಮೆ ನಿಮಗೆ ಕಾಲ್ ಮಾಡ್ತೇನೆ ಅದೇ ದಿನ ಹಾಗೇ ಅಷ್ಟು ಐಟಮ್ ರೆಡಿ ಮಾಡಿ ನಂಗೆ ಕಾಲ್ ಮಾಡಿ ಸರ್ ಡೋರ್ಟ್ ಮನೆಗೇ ತಲುಪಿಸುವ ವ್ಯವಸ್ಥೆ ಇದೆಯಲ್ಲ ಓಕೆ ಓಕೆ ನಮ್ಮನೆ ಅಡ್ರಸ್ ಹೇಳ್ತೆ ನನಗೆ ಕಾಲ್ ಮಾಡಿ ಅಡ್ರಸ್ ಹೇಳ್ತೇನೆ ಹಾಗೆ ಓಕೆ ಮನೆಗೆ ರೀಚ್ ಆಗಬೇಕು ಹನ್ನೆರಡು ಗಂಟೆ ಈ ಟೈಮಲ್ಲಿ ನಮಗೆ ರೆಡಿ ಇರ್ಬೇಕು ಸರ್ ಓಕೆ ತ್ಯಾಂಕ್ ಯು ಸರ್